ಚಿತ್ರದುರ್ಗ ಜಿಲ್ಲೆಯ ಕೆಲವು ಗಮನಾರ್ಹ ಪ್ರವಾಸಿ ಆಕರ್ಷಣೇ ಸ್ಥಳಗಳಂದರೆ ಚಿತ್ರದುರ್ಗ ಕಲ್ಲಿನ ಕೋಟೆ ಅಂದರೆ ಬೆಟ್ಟ ಅದ್ರೊಳಗೆ ಇರ್ತಕ್ಕಂಥ ಹೊಂಡಾ ಅಲ್ಲಿರ್ತಕ್ಕಂಥ ದೇವಸ್ಥಾನಗಳು ಓಬವ್ವನ ಕಿಂಡಿ ಚಿತ್ರದುರ್ಗದ ಹೆಸ್ರು ವಾಸಿ ಇರ್ತ ಆಗಿರ್ತಕ್ಕಂಥ ಶಕ್ತಿ ದೇವತೆಗಳು ಇದ್ದಾರೆ ಅವ್ರ ದೇವಸ್ಥಾನಗಳು ಈಗಲೂ ಇವೆ ಆ ಸ್ಥಳಗಳನ್ನ ಸಂದರ್ಶಿಸ ಸಂದರ್ಶಿಸಿದರೆ ಭಕ್ತಿ ಹೆಚ್ಚಾಗುತ್ತೆ ಆಸಕ್ತಿ ಹೆಚ್ಚಾಗುತ್ತೆ ಮತ್ತು ಅವುಗಳ್ನ ಸಂದರ್ಶಿಸ್ಲೇ ಬೇಕು ಅನ್ನುವಂಥ ಮಹತ್ವದ ಸ್ಥಳಗಳು ಅವುಗಳು ಆಗಿರ್ತವೇ ಮುಖ್ಯ ಸ್ಥಳಗಳೂ ಚಿತ್ರದುರ್ಗದಲ್ಲಿ ಅಂದರೆ ಚಿತ್ರದುರ್ಗದ ಮೂವತ್ತು ಕಿಲೋಮೀಟ್ರ್ ದೂರದಲ್ ಇರ್ತಕ್ಕಂಥ ಪುಣ್ಯ ಸ್ಥಳ ತಿಪ್ಪೇರುದ್ರ ಸ್ವಾಮಿ ನಂತರ ಹೊಸದುರ್ಗದ ಹತ್ರದಲ್ ಇರ್ತಕ್ಕಂಥ ಹಾಲ ರಾಮೇಶ್ವರ ಸ್ವಾಮಿ ಅಲ್ಲಿರುವ ಮತ್ತೊಂದು ದೇವಸ್ಥಾನ ವರದರಾಜ ದೇವಸ್ಥಾನ ಹೀಗೆ ಇವೆಲ್ಲವು ಐತಿಹಾಸಿಕ್ವಾಗಿ ಸಾಂಸ್ಕೃತಿಕವಾಗಿ ಮಹತ್ವವನ್ನು ಪಡ್ಕೊಂಡಿವೆ ಅದರಲ್ಲೂ ಚಿತ್ರದುರ್ಗದ ಅಂಕಲಿ ಮಠ ಹಿಡಿಂಬೇಶ್ವರ ದೇವಸ್ಥಾನ ಇನ್ನಿತರ ದೇವಾಲಯಗಳು ಸುತ್ತು ಇರುವಂಥ ಕೋಟೆ ಗುಡ್ಡ ಎಲ್ಲವು ಬಹಳಷ್ಟು ಆಕರ್ಷಣಿಯವಾಗಿದ್ದಾವೆ ಅದಕ್ಕೆ ಇದನ್ನು ಚಿತ್ರದುರ್ಗದ ಭದ್ರ ಕೋಟೆ ಅಂತಾನೂ ಕರೀತೇವೆ